ಮುಂಚೆ ಹಿಂದಿನ ಕಾಲದಿಂದಲೂ ಕೂಡ ಹೆಂಗಸ್ರಿಗೆ ಮತ್ತು ಯುವತಿಯರಿಗೆ ಯಾವುದೇ ರೀತಿ ಓದೋಕ್ಕೆ ಜಾಸ್ತಿ ಅವ್ರಿಗೆ ಬಿಡ್ತಾ ಇರಲಿಲ್ಲ ಮತ್ತೆ ಕ್ರೀಡೆ ಆಡಲು ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಿರಲಿಲ್ಲ ಹಾಗೆ ಮುಂದ್ವರ್ಸ್ಕೊಂಬಂದಿತ್ತು ಆದರೆ ಈವಾಗ ಕಾಲ ಬದಲಾಗಿದೆ ಈವಾಗ ಕ್ರೀಡೆಯಲ್ಲೂ ಕೂಡ ಹೆಣ್ಮಕ್ಳಿಗೆ ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಕೂಡ ಮತ್ತು ಈವಾಗಿನ ಜನ್ರೇಷನ್ನಲ್ಲಿ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾವ್ರೆ ಅಂತನೇ ಹೇಳ್ಬೋದು ಮತ್ತು ಮುಂಚಿನ ಕಾಲದಲ್ಲೆಲ್ಲ ಹೆಣ್ಮಕ್ಳುಗಳಿಗೆ ಜಾಸ್ತಿ ಎಜುಕೇಷನಲ್ಲೂ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಿರಲಿಲ್ಲ ಅವರನ್ನೆಲ್ಲ ಸ್ಕೂಲಿಗೆ ಕಳಸ್ತಿರಲಿಲ್ಲ ಕಾಲೇಜಿಗೆ ಕಳಸ್ತಿರಲಿಲ್ಲ ಮತ್ತು ಚೆನ್ನಾಗಿ ಓದಿದ್ದವ್ರನ್ನ ಕೆಲಸಕ್ಕೂ ಕಳ್ಸ್ತಿರಲಿಲ್ಲ ಅವರನ್ನ ಡೈರೆಕ್ಟಾಗಿ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸೋರು ಈ ರೀತಿ ಅವ್ರನ್ನ ತುಂಬಾ ಅನ್ಸಪೋರ್ಟಿವಾಗಿ ಅವ್ರನ್ನ ನೋಡ್ಕಳೋರು ಆದರೆ ಈವಾಗ ಹಾಗೆಲ್ಲ ಇಲ್ಲ ಈವಾಗ ಕಾಲ ತುಂಬಾ ಬದಲಾಗಿದೆ ಅಂತನೇ ಹೇಳ್ಬೋದು ಈವಾಗ ಹೆಣ್ಮಕ್ಳಿಗೆ ಕ್ರೀಡೆಯಲ್ಲೂ ತುಂಬಾ ಸಹಾಯ ಮಾಡ್ತಾವ್ರೆ ಹೆಂಗೆ ಅಂದರೆ ಈವಾಗ ಅವ್ರ್ಗು ಒಳ್ಳೆಯ ಸ್ಪೋರ್ಟ್ಸ್ ಫೆಸಿಲಿಟಿಗಳ್ನ ಮಾಡ್ಕೊಡ್ತಾವ್ರೆ ಅವರು ಕೂಡ ಅವರ ಇಷ್ಟವಾದ ಆಟಗಳನ್ನ ಆಡಿ ಅವರ ದೇಶಕ್ಕೆ ಇಲ್ಲಾಂದರೆ ಅವರ ರಾಜ್ಯಕ್ಕೆ ಸ್ಪೋರ್ಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಈ ರೀತಿ ಸೌಲಭ್ಯಗಳನ್ನ ಸರ್ಕಾರದವ್ರು ಮಾಡ್ಕೊಡ್ತಾರೆ ಅಂತನೇ ಹೇಳ್ಬೋದು ಮತ್ತು ಈವಾಗ ಸಾ ಲಿಂಗ ಸಮಾನತೆ ಬಗ್ಗೆನು ತುಂಬಾ ಒತ್ತನ್ನು ಕೊಡ್ತಾವ್ರೆ ಈವಾಗ ಕ್ರೀಡೆಯಲ್ಲೂ ಕೂಡ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡ್ದೆಲೆ ಅವರಿಬ್ರು ಕಂಬೈಂಡಾಗಿ ಆಡೋವಂಥ ಆಡ್ ಸ್ಪೋರ್ಟ್ಸ್ಗಳ್ನು ಈವಾಗ ಆಡಸ್ತಾವ್ರೆ ಈವಾಗ ಬ್ಯಾಡ್ಮಿಟನ್ ನೋಡಿದ್ರೆ ಈವಾಗ ಎರಡು ಟೀಮ್ ಈವಾಗ ಒಂದು ಒಂದು ಟೀಮಲ್ಲಿ ಒಂದು ಹುಡುಗ ಒಂದು ಹುಡುಗಿ ಈ ರೀತಿ ಆಡಸ್ತಾರೆ ಇದೇ ರೀತಿ ಆಡ್ಸೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಲಿಂಗ ಸಮಾನತೆಯನ್ನು ಕಾಪಾಡೋದು ಒಂದು ಒಂದು ಒಂದು ಒಳ್ಳೆಯ ಸುದ್ದಿ ಅಂತಾನೇ ಹೇಳ್ಬೋದು ಇದೇ ರೀತಿ ಟೆನ್ನಿಸ್ಸು ಬ್ಯಾಡ್ಮಿಟನು ಮತ್ತು ಬಾಲ್ ಬ್ಯಾಡ್ಮಿಟನು

ಇದೇ ರೀ ಟೇಬಲ್ ಟೆನಿಸ್ಸು ಈ ರೀತಿ ಪ್ರತಿಯೊಂದು ಸ್ಪೋರ್ಟ್ಸಲ್ಲು ಹುಡುಗ ಹುಡುಗಿ ಮಿಕ್ಸ್ ಮಾಡಿ ಮಿಕ್ಸ್ ಡಬಲ್ಸ್ ಅಂತ ಆಡಸ್ತಾರೆ ಇದರಿಂದನೂ ಒಂದು ಸ್ಪೋರ್ಟ್ಸಿಗೆ ಒಂದೊಳ್ಳೆಯ ಸಂದೇಶ ಹೋಗುತ್ತೆ ಅಂತನೇ ಹೇಳ್ಬೋದು ಸಮಾಜಕ್ಕೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಹಾಸ್ಟೆಲ್ಗಳ ವ್ಯವಸ್ಥೆ ಮಾಡ್ಕೊಡ್ತಾರೆ ಸ್ಪೋರ್ಟ್ಸಿ ಆಟ ಕ್ರೀಡೆ ಆಟಗಾರರಿಗೆ ಯಾಕೆಂದರೆ ಈವಾಗ ಹೆಂಗ್ ಹೆಂಗ್ ಹೆಣ್ಮಕ್ಳುಗಳ್ಗೆಲ್ಲ ಉಳ್ಕೋಳಕ್ಕೆ ತುಂಬ ತೊಂದರೆಯಾಗುತ್ತೆ ಅವರು ಸಪ್ರೇಟಾಗಿ ರೂಮ್ ಮಾಡ್ಕೊಂಡಿರೋದು ಅದೊಂದು ಅಷ್ಟೊಂದು ಸೇಫ್ಟಿ ಇರಲ್ಲ ಆದ್ದರಿಂದ ಪೇರೆಂಟ್ಸ್ಗಳು ಬಿಡೋದಿಲ್ಲ ಆದರೆ ಗೌರ್ಮೆಂಟವ್ರೇ ಈವಾಗ ಜಿಲ್ಲಾ ಉಸ್ತುವಾರಿಗಳು ಅಲ್ಲೇನು ಮಾಡ್ತಾರಂದರೆ ಈವಾಗ ನಮ್ಮ ಜಿಲ್ಲೆಗೆ ಇಲ್ಲಂದರೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ರೆಪ್ರೆಸೆಂಟ್ ಮಾಡೋರಿಗೆಲ್ಲ ಅವರಿಗೆ ವಸತಿ ಗೃಹವನ್ನು ಕಲ್ಪಸ್ಕೊಡ್ತಾರೆ ಅವ್ರಿಗೆ ಊಟ ತಿಂಡಿಗು ಅವರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡೋದ್ರಿಂದ ಅವ್ರು ಆರಾಮಾಗಿ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಬೌದು ಆನಂತರ ಅವ್ರು ಬಂದು ಅವರ ವಸತಿ ಗೃಹದಲ್ಲಿ ಅವರು ರೆಸ್ಟ್ ಮಾಡ್ಬೌದು ಈ ರೀತಿ ಸೌಲಭ್ಯ ಮಾಡ್ಕೊಡೋದ್ರಿಂದ ಕ್ರೀಡೆಯಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತನೇ ಹೇಳಕ್ಕೆ ಇಷ್ಟಪಡ್ತೀನಿ